ಕಾಯಿಪಲ್ಲೆ ಅಂಗಡಿ ಅವ್ರು ಏನು ರೀ ನಮ್ಮನ್ಯಾಗೆ ಒಂದು ಫಂಕ್ಷನ್ ಇತ್ತರೀ ಸ್ವಲ್ಪ ಕಾಯಿಪಲ್ಲೆ ಬೇಕಾಗಿತ್ತು ಇದು ಉಳ್ಳಾಗಡ್ಡಿ ಎಷ್ಟು ಕೆ ಜಿ ಅದಾವೆ ರೀ ಹೌದನು ರೀ ಇದು ಕೊತ್ತಂಬರಿ ಕರಿಬೇವು ಎಷ್ಟು ಸೂಡಿಗೆ ಎಷ್ಟು ರೀ ಒಂದು ಸೂಡಿಗೆ ಕಮ್ಮಿ ಮಾಡಂಗಿಲ್ಲನು ರೀ ಹಾಂ ಟಮಾಟ್ ಎಷ್ಟು ಕೆ ಜಿ ಅದಾವು ರೀ ಇದ್ ಟಮಾಟ ಟಮಾಟ್ ಎಷ್ಟು ಕೆ ಜಿ ಅದಾವು ರೀ ಹೌದೇನ್ರಿ ಮನೆಗೆ ಡಿಲೆವರಿ ಮಾಡ್ತೀರಾ ಏನು ರೀ ನೀವು

ಒಂದೂವರೆ ಕಿಲೋಮೀಟ್ರ್ ಐತೆ ರೀ ನಮ್ಮ ಮನೆ ಇದು ಮತ್ತೆ ಇವು ಮೆಣಸಿನ್ಕಾಯಿ ಅದಾವೇನ್ರಿ ಎಷ್ಟು ಮೆಣಸಿನ್ಕಾಯಿ

ಇದು ಬೀಟ್ರೂಟ್ ಎಷ್ಟು ಕೆ ಜಿ ಕೆ ಜಿಗೆ ಎಷ್ಟು ಕ್ಯಾರಟ್ ಐತನ್ರಿ

ಎಷ್ಟು ಇಪ್ಪತ್ತೈದು ರೂಪಾಯಿ ಕೆ ಜಿ ಏನು ರೀ ನಮ್ಗೇ ಒಂದು ಮೂರು ಕೆ ಜಿ ಬೇಕು ರೀ ಹ್ಞೂ ಹಾಂ ಐದು ರೂಪಾಯಿ ಅಷ್ಟೇ ಅಲ್ಲರಿ ಕಮ್ಮಿ ಮಾಡಿರಿ ಹೌದೇನು ನಾನು ಬರೋ ಮುಂದ ಟೈಮಿಂಗ್ ಹೇಳ್ತೇನೆ ರೀ ನಿಮ್ಗೆ ಅವಾಗ ನಾನು ಕಾಲ್ ಮಾಡ್ತೀನಿ ರೀ ನೀವು ಅವಾಗ ಡಿಲೆವರಿ ಮಾಡಿ ಬಿಡಿರಿ ಹಾಂ ಅಂಗಡಿ ರಶ್ ಇರುತ್ತಲ್ಲಾ ನಿಮ್ಮದು ಹಾಂ ಆಯ್ತು ಆಯಿತು ಹಾಂ